ಅಲೋ ನಾವು ಟೂರಿಸ್ಟ್ ಟೂರ್ ಬರ್ಬೇಕು ಅಂತ ಇದ್ದೀವಿ ನೀವು ಗೈಡಾ ಸರ್ ಹಾಂ ನಮಗೆ ಯಾವ್ಯಾವ ಪ್ಲೇಸು ತೋರಿಸ್ಕೊಡೊಕಾಗುತ್ತೆ ಸರ್ ನೀವು ಅದೆ ನಾವು ಅದೆ ಸರ್ ನಾವು ನಮ್ಮ ಮನೇಲಿ ಎಲ್ಲ ತಿಳ್ಕೊಂಡು ನಾವೊಂದು ಐದು ಆರು ಜನ ಇದ್ದೀವಿ ನಾವು ಅದೆ ನೀವು ಪ್ಲೇಸಸ್ ಹೇಳಿದ್ರೆ ನಾವು ರೆಡಿ ಆಗ್ತಿವಿ ಸರ್ ಹ್ಞೂ ಒನ್ ಡೇ ಒನ್ ಡೇ ಟ್ರಿಪ್ ಅಂದ್ಕಳಿ

ಸರಿ ಸರ್ ಆಯ್ತು ಸರ್ ಮತ್ತು ನಿಮ್ಮ ಹೆಸ್ರು ಸರ್ ಹ್ಞೂ ಓಕೆ ಓಕೆ ಸರಿ ಸರ್ ನಿಮ್ಮ ಹೆಸ್ರು ಸರ್ ನಿಮ್ಮ ಹೆಸ್ ಸರಿ ಸರ್ ನಮ್ಮ ಹೆಸ್ರು ರಾಮ್ ಕೃಷ್ಣ ಅಂದ್ಬಿಟ್ಟು ನಮ್ಮ ಹೆಸ್ರು ರಾಮ್ ಕೃಷ್ಣ ಅಂದುಬಿಟ್ಟು ನಾವು ತಿಳ್ಕೊಂಡು ಫೋನ್ ಮಾಡಿ ಕಾಲ್ ಮಾಡಿ ಬರ್ತೀವಿ ಸರ್

ಸರಿ ಸರ್ ಓಕೆ ಸರ್ ಬರ್ತೀವಿ ಸರ್ ನಾವು ಒಂದು ಐದು ಜನ ಬರ್ತಿವಿ ಸರ್ ಹೌದು ಸರ್ ಓಕೆ ಸರ್ ಸರ್ ಹಾಂ ಹಾಂ

ಸರಿ ಸರ್ ಮನೆಗೆ ಸರಿ ಸರ್ ಅದೆ ಸರ್ ನಾನೆಲ್ಲ ವಿಚಾರ ತಿಳ್ಕೊಂಡು ಬರ್ತಿನಿ ಸರ್ ನಿಮ್ಮನ್ನು ಮೀಟ್ ಆಗ್ತಿನಿ ಸರ್